ನಾಲ್ಕು ಏಪ್ರಿಲ್ಲು ಎರಡು ಸಾವಿರ ಜುಲೈ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಏಪ್ರಿಲ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಜುಲೈ ಮೂರು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು